ನನ್ನ ಎರಡನೆಯ ವಸ್ತು ಎಂದರೆ ಮೊಬೈಲ್ ಫೋನ್ ಇದನ್ನು ಕನ್ನಡದಲ್ಲಿ ಜಂಗಮವಾಣಿ ಎಂದು ಕರೆಯುತ್ತಾರೆ ಈ ಮೊಬೈಲ್ ಫೋನ್ನಿಂದ ನನ್ನ ಜೀವನದಲ್ಲಿ ಆಗಿರುವ ಕೆಟ್ಟ ಅನುಭವ ಎಂದರೆ ಈ ಮೊಬೈಲ್ ಫೋನ್ ಎಷ್ಟು ದುಷ್ಪರಿಣಾಮವನ್ನು ಬೀರುತ್ತದೆ ಎಂದರೆ ಹೇಳಲಾಗ ಹೇಳಲಾಗದಷ್ಟು ಏಕೆಂದರೆ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಎಂದು ತೆಗೆದುಕೊಂಡರೆ ಈ ಮೊಬೈಲ್ ಫೋನ್ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಅವನ ಓದುವ ಹವ್ಯಾಸದಿಂದ ಹಿಡಿದು ಅವನು ಹಾಳಾಗುವ ರೀತಿ ಪರಿಣಾಮವನ್ನು ಬೀರುತ್ತದೆ ಅವನ ಓದುವ ಹವ್ಯಾಸವನ್ನ ಹವ್ಯಾಸವನ್ನು ಇದು ಬದಲಿಸುತ್ತದೆ ಹೇಗೆಂದರೆ ಮುಂದೆ ಇನ್ನು ಹಿಂದಿನ ದಿನಗಳಲ್ಲಿ ಎಂದೂ ಮೊಬೈಲ್ ಫೋನ್ ಇಲ್ಲದ ಮೊಬೈಲ್ ಫೋನ್ ಇಲ್ಲದವರು ತಮ್ಮ ಓದುವ ವಿಷಯದಲ್ಲಿ ತುಂಬ ಪರಿಣಾಮವನ್ನು ಬೀರಿ ತುಂಬ ಸಾಧನೆಯನ್ನು ಮಾಡುತ್ತಿದ್ದರು ಇಂದಿನ ದಿನಗಳಲ್ಲಿ ಈ ಮೊಬೈಲ್ ಫೋನ್ ಎಷ್ಟು ಕೆಟ್ಟ ದುಷ್ಪರಿಣಾಮವನ್ನು ಬೀರುತ್ತದೆ ಎಂದರೆ ಓದುವ ಹುಡುಗರನ್ನು ಹಾಳು ಮಾಡಿ ಓದದಂತೆ ಮಾಡುತ್ತದೆ ಓದಲು ಎಂದು ಫೋನ್ ಹಿಡಿ ಹಿಡಿದುಕೊಳ್ಳುವ ಹುಡುಗರು ವಿದ್ಯಾರ್ಥಿಗಳು ತಮ್ಮ ಓದುಗೆಯನ್ನು ಬಿಟ್ಟು ಮೊಬೈಲ್ನಲ್ಲಿ ಮುಳುಗುತ್ತಾರೆ ಮೊಬೈಲ್ನಲ್ಲಿ ಬರುವ ಇತ್ತೀಚಿನ ಸೋಷಲ್ ಮೀಡಿಯಾಗಳು ಅಂದರೆ ಸೋಷಲ್ ಅದು ಜಾಲಗಳಲ್ಲಿ ತೊಡಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ ದಿನದಲ್ಲಿ ಎಷ್ಟೋ ಗಂಟೆಗಳ ಸಮಯವನ್ನು ಇಲ್ಲಿ ಸುಮ್ಮನೆ ವ್ಯರ್ಥ ಮಾಡುತ್ತಾರೆ ಸುಮ್ಮನೆ ನೋಡುವ ಸೋಷಲ್ ಮೀಡಿಯಾವನ್ನು ನೋಡುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಮತ್ತು ಇದು ಆರೋಗ್ಯದಲ್ಲಿ ಕೂಡ ದುಷ್ಪರಿಣಾಮವನ್ನು ಬೀರುತ್ತದೆ ಹೇಗೆಂದರೆ ತುಂಬ ಸಮಯದಿಂದ ಮೊಬೈಲ್ ಫೋನನ್ನು ನೋಡಿದರೆ ಕಣ್ಣುಗಳಿಗೆ ಹಾನಿಯನ್ನು ಉಂಟಾಗುತ್ತದೆ ಕಿವಿಗಳು ತುಂಬ ಜೋರಾಗಿ ಶಬ್ದವನ್ನು ಇಟ್ಟು ಕೇಳಿದರೆ ಕಿವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ಮತ್ತು ಇದು ಮೆದ್ಲಿನ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತದೆ ಹೇಗೆಂದರೆ ಇದು ತಾ ಇದರ ತುಂಬ ಸಮಯ ಸಮಯದವರೆಗೆ ಮೊಬೈಲ್ ಫೋನನ್ನು ವೀಕ್ಷಿಸಿದರು ವೀಕ್ಷಿಸುವುದರ ಮೂಲಕ ತನ್ನ ಮೇ ಮೆದುಳಿನ ಸಾಮರ್ಥ್ಯವನ್ನು ಕಳೆದುಕೊಳ್ಳಬಹುದು ಮತ್ತು ಜ್ಞಾಪಕ ಶಕ್ತಿಯನ್ನು ಕಳೆದುಕೊಳ್ಳಬಹುದು ಹೀಗೆ ತುಂಬ ಪರಿಣಾಮವನ್ನು ಬೀರುತ್ತದೆ ಹೀಗೆಯೇ ನನ್ನ ಜೀವನದಲ್ಲೂ ಕೂಡ ನಾನು ತು ಮುಂಚೆ ತುಂಬ ಚೆನ್ನಾಗಿ ಓದುತ್ತಿದ್ದೆ ಇತ್ತೀಚೆಗೆ ನಾನು ಮೊಬೈಲ್ ಫೋನ್ ಬಳಕೆಯನ್ನು ಜಾಸ್ತಿ ಮಾಡಿದ್ದೇನೆ ಮತ್ತು ನನ್ನ ಎಜು ವಿದ್ಯಾಭ್ಯಾಸದಲ್ಲಿ ತುಂಬ ವಿದ್ಯಾಭ್ಯಾಸದಲ್ಲಿ ತುಂಬ ಹಿಂದಿದ್ದೇನೆ ಹಾಗೂ ಮುಂಚೆಗೆ ಕಂಪೇರ್ ಮಾಡಿಕೊಂಡರೆ ತುಂಬ ವಿದ್ಯಾಭ್ಯಾಸವನ್ನು ಹಾಳು ಮಾಡಿಕೊಂಡಿದ್ದೇನೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮೊಬೈಲ್ ಫೋನ್ನಲ್ಲಿ ಮುಳುಗಿಬಿಟ್ಟಿದ್ದೇನೆ ಮತ್ತು ಅಂತರ್ಜಾಲವನ್ನು ತುಂಬ ಜಾಸ್ತಿ ಯೂಸ್ ಮಾಡುತ್ತಿದ್ದೇನೆ ಹಾಗಾಗಿ ಮೊಬೈಲ್ ಫೋನ್ ತುಂಬ ದುಷ್ಪರಿಣಾಮವನ್ನು ಬೀರುತ್ತಿದೆ ನಾನು ಎಂದೂ ಎಂದೂ ಫೇಲ್ ಆಗದ ವ್ಯಕ್ತಿಯು ಇಂದು ಮೊಬೈಲ್ ಫೋನ್ ಬಳಕೆಯಿಂದ ಹಲವಾರು ವಿಷಯಗಳಲ್ಲಿ ಫೇಲ್ ಆಗಿ ತುಂಬ ಕೆಳಗೆ ನೋಡುತ್ತಿದ್ದೇನೆ ಹಾಗಾಗಿ ಈ ಮೊಬೈಲ್ ಫೋನ್ ಬಳಕೆ ಎಷ್ಟು ಪ್ರಯೋಜನಕಾರಿಯೋ ಅಷ್ಟೇ ದುಷ್ಪ್ರಯೋಜನಕಾರಿ ಈ ಹಾಗೂ ದುಷ್ಪರಿಣಾಮವನ್ನು ಬೀರುತ್ತದೆ ಮತ್ತು ನನ್ನ ಲೈಫಿನ ನನ್ನ ಜೀವನದಲ್ಲಿ ಆಗಿರುವ ಇನ್ನೊಂದು ಕ ಪರಿಣಾಮವೇನೆಂದರೆ ನಮ್ಮ ಅಕ್ಕನ ಪಾಪು ಇನ್ನೂ ಚಿಕ್ಕ ಚಿಕ್ಕ ಮಗು ಆ ಮಗುವಿಗೆ ಮೊಬೈಲ್ ಬಳಕೆ ಹುಚ್ಚು ಹಿಡಿದು ಬಿಟ್ಟಿತ್ತು ಏಕೆ ಹೇಗೆಂದರೆ ಅವರು ಊಟ ಊಟ ಮಾಡುವವ ಮಾಡುವವಲಾಗಲಿ ಏಕೆಂದರೆ ಚಿಕ್ಕ ಪಾಪುಗಳು ಊಟ ಮಾಡುವುದಕ್ಕೆ ಹಠ ಮಾಡೋದು ಅದು ಸಾಮಾನ್ಯ ಹಾಗಾಗಿ ಆ ಆ ಹಠವನ್ನು ಕಡಿಮೆ ಮಾಡಲು ಮತ್ತು ಊಟ ಮಾಡಿಸಲು ಮೊಬೈಲ್ ಫೋನನ್ನು ತೋರಿಸಿ ತೋರಿಸಿ ಆ ಚಿಕ್ಕ ಮಗು ಊಟ ಮಾ ಊಟ ಮಾಡಬೇಕೆಂದರೂ ಮೊಬೈಲ್ ಫೋನ್ ಇರಬೇಕು ಊಟದಿಂದ ಊಟದಿಂದ ನಿದ್ದೆಯಿಂದ ಎದ್ದ ಕೂಡಲೇ ಮೊಬೈಲ್ ಫೋನ್ ಇರಬೇಕು ಸುಮ್ಮನೆ ಕೂತಿದ್ದರೂ ಮೊಬೈಲ್ ಫೋನ್ ಕೊಡಬೇಕು ಯಾ ಚಿಕ್ಕ ವಿ ಮಗುಗೂ ಮಕ್ಕಳು ಎಷ್ಟು ಎಷ್ಟು ಪರಿಣಾಮವಾಗಿ ಮೊಬೈಲ್ ಫೋನನ್ನು ಬಳಸುತ್ತಾರೆ ಎಂದರೆ ಈಗಿನ ದೊಡ್ಡ ವ್ಯಕ್ತಿಗಳಿಗೂ ದೊಡ್ಡ ದೊಡ್ಡ ಮನುಷ್ಯರಿಗೂ ಆ ರೀತಿ ಮೊಬೈಲ್ ಫೋನನ್ನು ಬಳಕೆ ಮಾಡಲು ಬರುವುದಿಲ್ಲ ಅವು ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಇಂದಿನ ದಿನಗಳಲ್ಲಿ ಮೊಬೈಲ್ ಫೋನನ್ನು ತುಂಬ ಚಿಕ್ಕ ವ್ ಚಿಕ್ಕ ಹು ಮಕ್ಕಳೇ ಬಳಸಿ ತಮ್ಮ ಆರೋಗ್ಯದಲ್ಲಿ ಏರುಪೇರನ್ನು ಮಾಡಿಕೊಳ್ಳುತ್ತಾರೆ ಅದು ಅದು ಮೊಬೈಲ್ ಫೋನಂತೂ ಬಿಡಿ ಆರೋಗ್ಯದಲ್ಲಿ ತುಂಬ ಏರುಪೇರನ್ನು ಏರುಪೇರು ಉಂಟು ಮಾಡುತ್ತದೆ ಇದು ನನ್ನ ಲೈಫಿನಲ್ಲಿ ನೋಡಿರುವ ಎರಡು ಕೆಟ್ಟ ಪರಿಣಾಮಗಳು ಹೀಗೆ ಎಲ್ಲ ಲೈ ಎಲ್ಲರ ಲೈಫಿನಲ್ಲೂ ತುಂಬ ಕೆಟ್ಟ ಪರಿಣಾಮವನ್ನು ಈ ಮೊಬೈಲ್ ಫೋನ್ ಬೀರುತ್ತದೆ ನನ್ನ ಲೈಫಿನಲ್ಲಿ ತುಂಬ ಪರಿಣಾಮವಾಗಿ ಬೀರಿರುವುದು ಎಂದರೆ ನನ್ನ ವಿದ್ಯಾಭ್ಯಾಸದ ಮೇಲೆ ಏಕೆಂದರೆ ಈ ಮೊಬೈಲ್ ಫೋನನ್ನು ಬಳಕೆ ಮಾಡುತ್ತಾ ಮಾಡುತ್ತಾ ನನಗೆ ಯಾವುದೇ ವಿಷಯಗಳಲ್ಲೂ ಯಾ ಆಸಕ್ತಿಯನ್ನು ಉಂಟು ಮಾಡುವುದಿಲ್ಲ ಬ ಏಕೆಂದರೆ ಬರೇ ಮೊಬೈಲ್ ಫೋನನ್ನು ನೋಡುತ್ತಾ ನೋಡುತ್ತಾ ಬರೇ ಅಂತರ್ಜಾಲದಲ್ಲಿ ಮುಳುಗಿಬಿಡುತ್ತೇನೆ ಅದರಲ್ಲಿ ಮಾತ್ರ ಆಸಕ್ತಿ ಉಂಟು ಮಾಡುತ್ತದೆ ಹಾಗೇ ಎಲ್ಲ ಕೆಟ್ಟ ಕೆಲಸಗಳಿಗೂ ಮೊಬೈಲ್ ಫೋನ್ ಒಂಥರ ದಾರಿದೀಪವಾಗಿದೆ ನಾವು ಹೇಗೆ ಮೊಬೈಲ್ ಫೋನನ್ನು ಬಳಸುತ್ತೇವೆ ಎನ್ನುವುದು ಮುಖ್ಯವಾಗುತ್ತದೆ ನಾವು ಒಳ್ಳೆಯ ದಾರಿಗಳಿಗೆ ಒಳ್ಳೆಯ ವಿಷಯಕ್ಕೆ ಬಳಸಿಕೊಂಡರೆ ಅದು ಹೊ ತುಂಬ ಒಳ್ಳೆಯದು ಆದರೆ ಇಂದಿನ ಜನ ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಒಳ್ಳೆಯದಕ್ಕಿಂತ ಕೆಟ್ಟದ್ದಕ್ಕೆ ತುಂಬ ಉಪಯೋಗಿಸಿಕೊಳ್ಳುತ್ತಿದ್ದೇವೆ ಹಾಗಾಗಿ ಇದು ಮನುಷ್ಯನಿಗೆ ತುಂಬ ಪರಿಣಾಮವನ್ನು ಬೀರುತ್ತದೆ ಮತ್ತು ಇದು ಮನುಷ್ಯನಿಗೆ ಹೇಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆಯೋ ಅಷ್ಟೇ ದುಷ್ಪರಿಣಾಮವಾಗಿ ಕೆಲಸ ಮಾಡುತ್ತಿದೆ ಓದುಗರ ವಿಷಯ ಓದುಗರ ವಿಷಯಕ್ಕಂತೂ ಇದು ದುಷ್ಪರಿಣಾಮವೇ ಹೌದು